ಏನೆಂದರೆ ನಾನು ಒಂದು ಎರಡು ವಾರಗಳ ಹಿಂದೆ ಇಲ್ಲೇ ಒಂದು ತುಮಕೂರಲ್ಲೇ ಒಂದು ಲ್ಯಾಪ್ ಟಾಪ್ ಶಾಪ್ಗೋಗಿ ನಾನೊಂದು ಲ್ಯಾಪ್ ಟಾಪ್ ತಗೊಂಡ್ಬಂದಿದ್ದೆ ನಾನೀಗದನ್ನ ಬಳಕೆ ಮಾಡೋಕತ್ತು ಒಂದು ಎರ್ಡು ವಾರಗಳ ಮೇಲೆ ಆಯಿತು ನನಗೆ ಅದ್ರಲ್ಲಿ ಒಂದಿಷ್ಟು ಕುಷಿ ವಿಚಾರಗಳೇನಂದರೆ ನಾನು ತೊಗೊಂಡಂಥ ಲ್ಯಾಪ್ ಟಾಪು ಒಳ್ಳೆ ಒಂದು ಬ್ಯಾಟ್ರಿ ಕೆಪಾಸಿಟಿ ಹೊಂದಿದೆ ಅಂದರೆ ಒಮ್ಮೆ ಚಾರ್ಜ್ ಮಾಡಿದರೆ ನಾನು ಎಂಟರಿಂದ ಒಂಬತ್ತು ಅಥ್ವಾ ಹತ್ತುವರೆ ಹತ್ತು ತಾಸುಗಳವರೆಗೂ ನಾನು ಅದನ್ನು ನಿರಂತರವಾಗಿ ಯೂಸ್ ಮಾಡ್ಬೋದು ಹಾಗೆ ಏನೆಂದರೆ ಅದರ ಪ್ರೋಸೆಸರ್ ಕೂಡ ತುಂಬ ಚೆನ್ನಾಗಿದೆ ಮತ್ತೇನೆಂದರೆ ನಾನು ಅದರಲ್ಲಿ ಕೆಲಸ ಮಾಡುವಾಗ ಅಥವಾ ಏನೇ ಒಂದು ಆನ್ಲೈನ್ ಕ್ಲಾಸ್ ಕೇಳುವಾಗ ಯಾವುದೇ ರೀತಿಯ ಒಂದು ಅಡೆತಡೆಗಳಾಗುವುದಿಲ್ಲ ಮತ್ತೆ ನನಗೊಂದು ತುಂಬ ಖುಷಿಯಾಗಿದೆ ಏನೆಂದರೆ ನಾನು ತೊಗೊಂಡಿರೋ ಲ್ಯಾಪ್ ಟಾಪ್ ಒಂದು ಬೆಲೆಗೆ ತಕ್ಕಂತೆ ಅದರ ಒಂದು ಪ್ರತಿಕ್ರಿಯೆ ಇದೆ ಇದರ ಒಂದು ನನ್ನ ಖುಷಿ ವಿಚಾರವನ್ನು ನಾನು ಈ ಮೂಲಕ ಹೇಳ್ಬೋದು